ಹಾಂ ಹೇಳಿರಿ ಹಾಂ ಹೌದು ರೀ ನಾವು ಮಲಿ ಮ ನಾವು ಮಾಲೀಕರೇ ಮಾತಾಡೋದು ಹಾಂ ಹೇಳಿ ರೀ ಯಾರು ಮಾತಾಡೋದು ಹಾಂ ಆಯಿತು ಹೇಳಿ ಹೇಳಿ ಆಯಿತು ಹಾಂ ನಮ್ಮಲ್ಲಿ ಎಲ್ಲ ಅದು ಟಿಫನ್ ಎಲ್ಲ ಸಿಗುತ್ತೆ ಇಡ್ಲಿ ಉಪ್ಪಿಟ್ಟು ದೋಸೆ ಇಡ್ಲಿಇಡ್ಲಿ ಪೂರಿ ಆಮೇಲೆ ಹಚ್ಚಿದ್ದು ಅವಲಕ್ಕಿ ಉದ್ದಿನ ವಡ ಎಲ್ಲ ಸಿ ಹಾಂ ಆಯಿತು ಆಯ್ತು ರೀ ಹಾಂ ಅದನ್ನೇನು ನೀವು ಯಾರ್ನಾದ್ರು ಕಳ್ಸಿದ್ರೆ ನಮ್ಮ ಹುಡ್ರ್ನೆ ಕೊಟ್ಟು ಕಳ್ಸೋಣ ಹಾಂ ಅದು ನಮ್ಮ ಹುಡ್ಗ್ರ್ ಅದಾವ ಅಲ್ಲ ಬೇಗ ಅಲ್ಲ ಎಲ್ಲ ರಿಜನೇಬಲ್ ಹಾಕ್ಯಾನಂತೆ ಸರ್ವೀಸ್ ಹೆಂಗೆ ನಿಮ್ಮ ಬಂದು ನಿಮ್ಮ ಜನ ಬರ್ತಾರೆ ಅಥ್ವಾ ನಾನು ಕಳ್ಸಿ ಕೊಡಲಾ ಅಂತ ಏ ಅದರ ನಮ್ಮ ಹುಡ್ಗ್ರ್ ಅದ ಕಳ್ಸಿ ಕೊಡ್ತೀನಿ ಯಾಕಂದ್ರೆ ನಾವು ಎಲ್ಲ ಈ ಫಂಕ್ಷನ್ಗೆ ಅದಕ್ಕೆಲ್ಲ ಕಳಿಸ್ತೀವಿ ಹಾಂ ಸಪ್ಲೈ ಮಾಡ್ತೀವಿ ಮಾ ಡೋರ್ ಡೋರ್ ಡೆಲಿವರಿನು ಕೊಡ್ತೀವಿ ಹಾಗೆ ಅದಕ್ಕೆ ಕೇಳಿದೆ ನಾನು ಆಯ್ ಆಯ್ತು ಆಯ್ತು ಆಯ್ತು ಹಾಂ ಕಳ್ಸ್ತೀನು ನಾನು ಎಲ್ಲ ರಿಜ್ನೇಬಲ್ ರೇಟ್ ಹಾಕಿ ಕಳಿಸ್ತೀನಿ ಅದೇನು ರೇಟಿನ ಬಗ್ಗೆ ಏನು ಚಿಂತಿ ಮಾಡಬೇಡ್ರಿ ಆಮೇಲೆ ಮೊದ್ಲು ಊಟ ಮಾಡಿರಿ ಆಮೇಲೆ ಬಿಲ್ ಕೊಡುವಂತೆ ರೀ ಹಿಂದುಗಡೆ ಹಾಂ ಒಂದು ಹದ್ನೈದು ನಿಮಿಷ ಹದ್ನೈದು ನಿಮಿಷನ್ಯಾಗೆ ಕಳ್ಸ್ತೀನಿ ಮನೆ ವಿಳಾಸ ಒಂದು ಹೇಳ್ಬಿಡ್ರಿ ಅಷ್ಟೇ ಹಾಂ ಆಯಿತು ರೀ ಹಾಂ ಇವ್ರ ಮನೆ ಪಕ್ಕ ಅಲ್ಲಿ ರೀ ಜಾಧವ್ ಅವ್ರ ಮನೆ ಪಕ್ಕ ಹಾಂ ಕಳಿಸ್ತೀನಿ ಆಯಿತು ಕಳಿಸ್ತೀನಿ ಆಮೇಲೆ ಬಿಲ್ ಕಳ್ಸಿ ರೀ ನೀವು ಆಯಿತು